ಭಾರತ ಸಮಾಜದಲ್ಲಿ ಧರ್ಮದ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಏಕೆಂದರೆ ಸಂಸ್ಕಾರ ಅನ್ನೋದು ಬಹಳಾ ಮುಖ್ಯವಾಗಿರುತ್ತೆ ಅದರ ಜೊತೆಗೆ ಸಂಸ್ಕೃತಿ ನಡೆ ನುಡಿ ಮತ್ತು ಒಳ್ಳೆಯ ನಡತೆಯನ್ನೂ ನಮ್ಮ ಧರ್ಮದಲ್ಲಿ ಕಲೀತೀವಿ ಇವೆಲ್ಲ ಕಲಿಯೋದಕ್ಕೆ ನಮ್ಮ ಸಮಾಜದ ಪಾತ್ರಗಳು ಹಾಗೂ ನಮ್ಮ ಸಮಾಜದ ಧರ್ಮದ ಪಾತ್ರಗಳು ತುಂಬಾ ಮುಖ್ಯ ಕಾರ್ಯನಿರ್ವಹಿಸುತ್ತವೆ ಇದರ ಧರ್ಮದ ಜೊತೆಗೆ ನಾವು ಹೇಳಬೇಕೆಂದರೆ ಕ್ರೈಸ್ತ ಧರ್ಮ ಆಗಿರ್ಬೋದು ಮುಸಲ್ಮಾನ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಇವೆಲ್ಲ ಧರ್ಮಗಳು ಅಲ್ಪಸಂಖ್ಯಾತರ ಧರ್ಮ ಅಂತ ನಮ್ಮ ಭಾರತ ದೇಶದಲ್ಲಿ ನಾವು ಕರೀತೀವಿ ಅವರೂ ಕೂಡ ತುಂಬ ಶಾಂತ ರೀತಿಯಾಗಿ ಇರುತ್ತಾರೆ ಒಳ್ಳೆಯದಕ್ಕೆ ತುಂಬ ಸಹಾಯ ಮಾಡ್ತಾರೆ ಹಾಗೇನೇ ನಾವು ವೈವಿಧ್ಯತೆಯಲ್ಲಿ ಏಕತೆ ಅಂತ ನೋಡೋದಾದರೆ ನಮ್ಮ ನಾಗರಿಕ ನಮ್ಮ ನಾಗರಿಕರು ವೈವಿಧ್ಯತೆ ವೈವಿಧ್ಯತೆಯಲ್ಲಿ ಏಕತೆ ವೈವಿಧ್ಯತೆಯಲ್ಲಿ ಏಕತೆ ಒಟ್ಟಿಗೆ ಇದ್ದು ಧರ್ಮದ ವಿಷಯಗಳು ಬಂದಾಗ ಎಲ್ಲ ನಾಗರಿಕರು ಒಳ್ಳೆಯ ನಿಲುವನ್ನು ತೆಗೆದುಕೊಳ್ಳುತ್ತಾರೆ